ದಾವಣ್ಗೆರೆಯಲ್ಲಿ ಇರತಕ್ಕಂಥ ಐತಿಹಾಸಿಕ ತಾಣಗಳು ಅಥವಾ ಪ್ರವಾಸಿ ಆಕರ್ಷಣೆಗಳು ಯಾವಪ್ಪ ಅಂದರೆ ಗ್ಲಾಸ್ ಹೌಸು ಹಾಂ ಇದು ಒಂದು ಜನಪ್ರಿಯ ತಾಣವಾಗಿದೆ ಕುಂದುವಾಡಕೆರೆ ಮತ್ತು ಕೊಂಡಜ್ಜಿ ಸರೋವರ ಈ ಕೊಂಡಜ್ಜಿ ಸರೋವರನೂ ಕೂಡ ಒಂದು ಜನಪ್ರಿಯ ಸರೋವರವಾಗಿದೆ ಇದು ಒಂದು ಉತ್ತಮವಾದ ತಾಣ ಈ ಈ ಪ್ರವಾಸಿಗರಿಗೆ ಒಂದು ಉತ್ತಮವಾದಂತಹ ತಾಣ ಆಗಿದೆ ಇಲ್ಲಿ ವೈವಿಧ್ಯವಾಗಿರ್ತಕ್ಕಂಥ ಒಂದು ಪಕ್ಷಿಗಳ ಆಶ್ರಯ ಆಶ್ರಯ ಕೂಡ ಆಗಿದೆ ಇದು ಅದು ಬಿಟ್ಟರೆ ಶಾಂತಿಸಾಗರ ಇದು ಸೂಳೆಕೆರೆ ಅಂತ ಕರೆಯಲ್ಪಡುತ್ತೆ ಇದನ್ನು ಶಾಂತಿಸಾಗರ ಅಂತ ಕರೀತಿವಿ ಇದು ಏಷ್ಯಾದಲ್ಲಿಯೇ ಎರಡನೇ ಅತಿ ದೊಡ್ಡ ಸರೋವರ ಇಪ್ಪತ್ತೇಳು ಚದರ ಕಿಲೋಮೀಟರ್ ಇದೆ ಇದೂ ಕೂಡ ಒಂದು ಉತ್ತಮವಾದಂಥ ಪ್ರವಾಸಿ ತಾಣ ಮತ್ತು ಆಕರ್ಷಣೀಯವಾಗಿದೆ ಇಲ್ಲಿ ಕೆಲವೊಂದು ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಕಾಳಿ ದೇವಸ್ಥಾನ ಆಗಿರ್ಬೋದು ಸಿದ್ದೇಶ್ವರ ದೇವಸ್ಥಾನ ಕೃಷ್ಣ ದೇವಾಲಯ ಗಳು ಬರುತ್ತೆ ಉಚ್ಚಂಗಿ ದುರ್ಗಾ ಇದೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿರತಕ್ಕಂಥ ಒಂದು ದೇವಸ್ಥಾನ ಅಥವಾ ದೇವರಗುಡಿ ದೇವರ ಸನ್ನಿಧಿ ಇಲ್ಲೂ ಇದೂ ಕೂಡ ಒಂದು ಐತಿಹಾಸಿಕ ತಾಣ ಅದು ಬಿಟ್ಟರೆ ಚೆನ್ನಗಿರಿ ಇಲ್ಲಿ ರಾಣಿ ಚೆನ್ನಮ್ಮಾಜಿ ನಿರ್ಮಿಸಿದಂತಹ ಹಳೆಯ ಬೆಟ್ಟದ ಒಂದು ಕೋಟೆ ಇದೆ ಮತ್ತು ಹೊನ್ನಾಳಿ ಇಲ್ಲಿ ಹಳೆಯಕೋಟೆ ಅವಶೇಷಗಳಾಗಿರ್ಬೋದು ಮತ್ತು ಮಲ್ಲಿಕಾರ್ಜುನ ಟಿ ಹೊನ್ನಾಳಿ ಅವ್ರು ಹಿ ಹಿಂದೆ ಏನೇನೋ ಚಿನ್ನದ ಗಣಿ ಹೊಂದಿದ್ರು ಅದ್ರ ಬಗ್ಗೆ ಇದೆ ಸಂತೆಬೆನ್ನೂರು ಸಂತೆಬೆನ್ನೂರು ಹೇಳಿದಂಗೆ ಪುಷ್ಕರಣಿ ಇದು ಜನಪ್ರಿಯವಾಗಿದೆ ತೊಂಬತ್ತು ಚದರ ಮೀಟರ್ ವಿಸ್ತೀರ್ಣದ ಮಧ್ಯದಲ್ಲಿ ಒಂದು ಸ್ವಂತ ಪಟ್ಟಣ ಇದೆ ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಹರಿಹರೇಶ್ವರ ದೇವಸ್ಥಾನ ಹರಿಹರ ಇದು ಹರಿಹರ ತಾಲ್ಲೂಕಿನಲ್ಲಿ ಇದೆ ಇದು ಒಂದು ಹರಿಹರೇಶ್ವರ ದೇವಸ್ಥಾನ ತುಂಬ ಒಂದು ಹೆಸರುವಾಸಿಯಾಗಿದೆ ಇಲ್ಲಿ ಹರಿ ಅಂದರೆ ವಿಷ್ಣು ಹರ ಅಂದರೆ ಶಿವ ಈ ಎರಡೂ ಸೇರಿ ಹರಿಹರ ಅಂತ ಮಾಡಿದ್ದಾರೆ ಒಂದು ಹೊಯ್ಸಳ ವಾಸ್ತುಶಿಲ್ಪ ಒಂದು ಅದು ಒಂದು ಉದಾಹರಣೆ ರಾಜನಹಳ್ಳಿ ಅಲ್ಲಿ ಒಂದು ಏನು ಬನ್ನಿ ಕ ಬನ್ನಿ ಮಹಾಕಾಳಮ್ಮನ ದೇವಸ್ಥಾನ ಇದೆ ಇನ್ನು ಆನೆಕೊಂಡ ಇಲ್ಲಿ ಒಂದು ಸುಂದರವಾದಂಥ ಒಂದು ಹೊಯ್ಸಳ ಶೈಲಿಯ ಈಶ್ವರ ದೇವಸ್ಥಾನ ಇದೆ ಆನಗೋಡು ಇದೆ ಇದು ಸಿದ್ದೇಶ್ವರ ದೇವಸ್ಥಾನ ಇದೆ ಅಲ್ಲಿ ಪಾರ್ಕ್ ಇದೆ ಮತ್ತು ಬಲ್ಲೇಶ್ವರ ಹೋಡಿಗೆರೆ ಇಲ್ಲಿ ಛತ್ರಪತಿ ಶಿವಾಜಿ ತಂದೆ ಅವರ ಒಂದು ಸಮಾಧಿ ಇದೆ ಜೋಳದಾಳು ಮತ್ತು ಕೆಲ್ಕೆರೆ ಮಾಯಕೊಂಡ ನಂದಿ ನಂದಿ ತಾವರೆ ಇಲ್ಲಿ ಹೊಯ್ಸಳ ಶೈಲಿಲಿ ನಿರ್ಮಿಸಲಾದ ಒಂದು ಅಮೃತ ಮಣಿಕೇಶ್ವರ ದೇವಸ್ಥಾನ ಇದೆ ಶಂಕ್ರನಹಳ್ಳಿ ಶಂಕ್ರನಹಳ್ಳಿ ಇದೆ ಮತ್ತು ಇಷ್ಟು ನಾವು ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಐತಿಹಾಸಿಕ ತಾಣಗಳು ಮತ್ತು ಪ್ರವಾಸಿ ತಾಣಗಳಾಗಿರುತ್ತವೆ